ಸಾರಿಗೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ರೋಡುಗಳ ರಿಪೇರಿಗಳು ನಡೆಯುತ್ತವೆ ಈ ರೋಡುಗಳ ರಿಪೇರಿಗಳು ನಡೆಯುವಂಥ ಸಂದರ್ಭದಲ್ಲಿ ನಮಗೆ ನಡಿಲಿಕ್ಕೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ನಾವು ಹತ್ತು ನಿಮ್ಷದಲ್ಲಿ ಹೋಗ್ ಹೋಗುವಂಥ ಒಂದು ಸಮಯವನ್ನು ಅರ್ಧ ತಾಸು ತೆಗೆದುಕೊಳ್ತೇವೆ ಅಂದರೆ ಗಾಡಿಗೆ ತೊಂದರೆ ಆಗುತ್ತದೆ ಅದೇ ರೀತಿಯಾಗಿ ಈ ಒಂದು ರಸ್ತೆಗಳು ಸಂಪರ್ಕ ಸಂಪರ್ಕ ಕಲ್ಪಿಸಲು ಸೇತುಗಳನ್ನು ಸೇತುವೆಗಳನ್ನು ಕಟ್ಟಿರುತ್ತಾರೆ ಆ ಸೇತುವೆಗಳು ಶಿಥಿಲಾವಸ್ಥೆಗೆ ಬಂದರೆ ಅಥವಾ ದುಸ್ಥಿತಿಯಲ್ಲಿದ್ದರೆ ಬಿದ್ದರೆ ಅದ್ರಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಾವು ನೇರವಾಗಿ ಒಂದು ಒಂದು ಕಿಲೋಮೀಟರ್ಗೆ ಹೋಗುವಂಥ ಸಂದರ್ಭ ಹೋಗ್ ಹೋಗುವ ಹೋಗುವ ಹೋಗುವ ಹೋಗುವ ಅಂತಿರ್ತೇವೆ ಆದರೆ ಆ ಒಂದು ಬ್ರಿಡ್ಜ್ ಅದು ಶಿಥಿಲಾವಸ್ಥೆ ಅಥವಾ ಬಿದ್ದಂಥ ಸಂದರ್ಭದಲ್ಲಿ ನಾವು ಮತ್ತೆ ನಾವು ಸಂಪರ್ಕವನ್ನು ನಾವು ದೂ ಸ ಸುತ್ತರೆದು ಸುತ್ತ ಅರೆದು ಹೋಗಬೇಕಾಗುತ್ತದೆ ಈ ರೀತಿಯಾಗಿ ಈ ರೀತಿಯಾಗಿರತಕ್ಕಂಥ ಇದು ಒಂದು ಕೂಡ ನಾವು ಎದುರಿಸ್ತಕ್ಕಂಥ ಸಮಸ್ಯೆ ಅದೇ ರೀತಿಯಾಗಿ ಸರ್ಕಾರದವರು ರಸ್ತೆಗಳನ್ನು ನಿರ್ಮಾಣ ಮಾಡುತ್ತಾರೆ ಕೆಟ್ಟ ರಸ್ತೆಗಳು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಸರಿಯಾಗಿರತಕ್ಕಂಥ ರಸ್ತೆಗಳನ್ನು ನಿರ್ಮಾಣ ಮಾಡಂಗಿಲ್ಲ ನಿರ್ಮಾಣ ಮಾಡುವುದಿಲ್ಲ ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿಯೂ ಕೂಡ ನಿರ್ಮಾಣ ಮಾಡುವುದಿಲ್ಲ ಈ ಒಂದು ಚಟುವಟಿಕೆಯಿಂದಾಗಿ ಇವು ಸಾರ್ವಜನಿಕರಿಗೆ ತೊಂದರೆಗಳು ಆಗುತ್ತವೆ ಜೊತೆಗೆ ಈ ಕೆಟ್ಟ ರಸ್ತೆಗಳು ಕೆಟ್ಟ ರಸ್ತೆಗಳು ಪ್ರತಿಯೊಂದು ಏರಿಯಾದಲ್ಲಿಯೂ ಇವೆ ಕೆಲವೊಂದು ಏರಿಯಾದಲ್ಲಿ ಇಲ್ಲ ಆದರೆ ಅವು ಡಾಂಬರ್ ಡಾಂಬರೀಕರಣ ಮಾಡಿರುತ್ತಾರೆ ಕೆಲವೊಂದು ಏರಿಯಾದಲ್ಲಿ ಒಂದು ಸಂದವಾ ಒಂದು ಸಂಪರ್ಕ ಒಂದು ರಸ್ತೆ ಸರಿಯಾಗಿರುತ್ತದೆ ಮತ್ತೊಂದು ರಸ್ತೆ ಕೆಟ್ಟು ಹೋಗುತ್ತದೆ ಇದರಿಂದಾಗಿ ನಾವು ಇಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಯಾಕೆ ಯಾಕೆಂದರೆ ನಾವು ಹಳ್ಳಿಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಟ್ಟ ರಸ್ತೆಗಳು ಯಾವ ರೀತಿಯಾಗಿ ಇರ್ತವೆ ಅಂತಂದರೆ ತಗ್ಗು ದಿಂಬು ತಗ್ಗು ದಿಮ್ಮುಗಳುಯಾಗಿವ್ ಹ್ಯಾಗಿರ್ತವೆ ಅಂತಂದರೆ ಅದನ್ನು ನಾವು ಯಾವ ರೀತಿಯಲ್ಲಿ ನಾವು ವಾಹನವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ನಮಗೆ ಅರ್ಥವಾಗುವುದಿಲ್ಲ ಆ ರೀತಿಯಾಗಿರತಕ್ಕಂಥ ಒಂದು ಕೆಟ್ಟ ರೀತಿಯಲ್ಲಿ ಈ ಒಂದು ಸಾ ಕೆಟ್ಟ ರಸ್ತೆಗಳು ಇರುತ್ತವೆ ಏಕೆಂದರೆ ಇದನ್ನು ಹೇಗೇಳುತ್ತೇನಂದ್ರೆ ನಾವು ಒಂದು ತಗ್ಗು ಒಂದು ತಗ್ಗನ್ನು ತಪ್ಪಿಸಲು ಹೋಗಿ ಮತ್ತೊಂದು ತಗ್ಗಿಗೆ ಹಾಕುತ್ತೇವೆ ಒಂದು ವೇಳೆ ನಾವು ಅಲ್ಲಿ ಏನಾದರೂ ತಗ್ಗನ್ನ ತಪ್ಪಿಸ್ಲಿಕ್ಕೆ ಹೋದ್ ತಗ್ಗನ್ನ ತಪ್ಪಿಸಲಿಕ್ಕೋದ್ರೆ ನಾವು ಗಾಡಿಯನ್ನು ಕೆಡವಿ ಹಾಕಿಕೊಂಡು ಬೀಳಬೇಕಾಗುತ್ತದೆ ಅಂಥ ಸಂದರ್ಭಗಳು ಕೂಡ ಸಾಕಷ್ಟಿವೆ ಅದೇ ರೀತಿಯಾಗಿ ಕೆಟ್ಟ ರಸ್ತೆಗಳು ಈ ಈ ಒಂದು ರಸ್ತೆಗಳ ರಸ್ತೆಗಳ ಪಕ್ಕದಲ್ಲಿ ಸರಿಯಾಗಿರತಕ್ಕಂಥ ಒಂದು ಯೋ ನೀ ಯೋ ಗಿಡಗಳನ್ನು ಕಡಿವುದು ಹಾಗೂ ಗಿಡಗಳು ಜಾಲಿ ಗ್ ನಮ್ಮಲ್ಲಿ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಜಾಲಿಗಿಡ ಹೇರ ಹೇರಳವಾಗಿದೆ ಆ ಜಾಲಿ ಗಿಡವನ್ನು ಕಡಿಯೋದು ಅದನ್ನು ಅಲ್ಲಿ ಸರಿಯಾಗಿರತಕ್ಕಂಥ ಒಂದು ಇದನ್ನು ಮಾ ಇದು ಇಲ್ಲ ಏಕೆಂದರೆ ಅವು ಆ ಜಾಲಿಗಿಡಗಳು ಬೆಳೆದು ಹೆಮ್ಮರವಾಗಿರುತ್ತವೆ ಆ ರೀತಿಯಾಗಿ ಹೆಮ್ಮರವಾಗಿರ್ತಕ್ಕಂತ ಗಿಡಗಳು ಅವದ್ರಲ್ಲಿ ನಾವು ಸರಿಯಾಗಿ ಕಾಣುವುದಿಲ್ಲ ಈ ಈ ರೀತಿಯಾಗಿ ಕಾಣ ಕಾಣಲಾರ್ದಂಥ ಸಂದರ್ಭದಲ್ಲಿ ಅದೇನಾಗುತ್ತದೆ ಅಂದರೆ ಯಾವ ರೀತಿಯಾಗಿ ಮುಂದೆ ಬರ್ತಾರೆ ಯಾವ ರೀತಿಯಾಗಿ ಹಿಂದೆ ಬರ್ತಾರೆ ಏನಾಗುತ್ತದೆ ಏನಿಲ್ಲ ಎನ್ನುವುದು ನಮಗೆ ಗೊತ್ತಾಗುವುದಿಲ್ಲ ಇಂಥ ಸಂದರ್ಭದಲ್ಲಿ ಅನಾಹುತಗಳು ನಡೆಯುತ್ತವೆ ಅನಾಹುತಗಳು ಅಂದರೆ ಎಕ್ಸಿಡೆಂಟ್ ಈ ಎಕ್ಸಿಡೆಂಟ್ನಿಂದಾಗಿ ಸಾಕಷ್ಟು ಸಾವು ನೋವುಗಳನ್ನು ನಾವು ಕೇಳುತ್ತೇವೆ ಇದರಿಂದಾಗಿ ನಾವು ಏನಪ್ಪ ಈಗ ಅದನ್ನೇ ಗ ಸರ್ಕಾರ್ದವರು ಕೆಟ್ಟ ರಸ್ತೆಗಳನ್ನು ತಗ್ಗು ದಿಮ್ಮಿಗಳನ್ನು ತುಂಬಿಸಬೇಕು ಇಲ್ಲವೇ ಆ ರಸ್ತೇನೆ ಕಡಿದು ಬೇರೆಯಾದಂಥ ಒಂದು ರಸ್ತೇನ ನಿರ್ಮಾಣ ಮಾಡಬೇಕು ಇದೆ ಯಾವುದೋ ಕೆಲಸಕ್ಕೆ ಕೆಲಸಕ್ಕೆ ಖರ್ಚು ಮಾಡುತ್ತಾರೆ ಈ ರಸ್ತೆಗಳನ್ನು ದುರಸ್ತಿ ಮಾಡುವಂಥ ಕೆಲಸವನ್ನು ಸರ್ಕಾರ್ದವರು ಮಾಡಬೇಕು ಈ ರೀತಿಯಾಗಿರತಕ್ಕಂಥ ಕೆಲಸ ಕೆಟ್ಟ ರಸ್ತೆಗಳು ನಮಗೆ ಸಾಕಷ್ಟಿವೆ ಈಗ ಹಳ್ಳಿಗಳಲ್ಲಿ ನಾವು ಅರ್ಧ ಸಮೀಪ ಆಗುತ್ತದೆ ಎಂದು ನಾವು ಶಾರ್ಟ್ಗಳು ಶಾರ್ಟ್ಕಟ್ನ ಶಾರ್ಟ್ವುಡ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಒಂದು ಹದೆಗೆಟ್ಟ ರಸ್ತೆಗಳನ್ನು ನಾವು ನೋಡುತ್ತೇವೆ ಇದರಿಂದಾಗಿ ನಾವು ಸಮಸ್ಯೆಗಳನ್ನು ಎದುರಿಸ್ತೇವೆ ಅಲ್ಲಿ ನಾವು ಹೋಗುವ ಹೋಗುವ ಒಂದು ಸಮಯ ನಾವು ಅರ್ಧ ತಾಸಿನಲ್ಲಿ ಹೋಗುವಂಥ ಸ ಕ್ರಮಿಸತಕ್ಕಂಥ ಪ್ರಯಾಣ ನಮ್ಮದು ಅಲ್ಲಿ ಒಂದು ತಾಸು ಮುಕ್ಕಾಲು ತಾಸು ಕೂಡ ಆಗುತ್ತದೆ ಇದಕ್ಕಿಂತ ಮಿಗಿಲಾಗಿ ಆಗೆ ಆಗಲೇ ಆಗಲೇ ಹೇಳಿದಾಗೆ ನಾವು ಈ ಒಂದು ಕೆಟ್ಟ ರಸ್ತೆಗಳಿಂದ ನಾವು ದಗ್ಗು ತಗ್ಗು ದಿಮ್ಮಗಳನ್ನು ಇದನ್ ಮಾಡಲಿಕ್ಕೆ ಹೋಗಿ ತಿರುವುಗಳನ್ನು ಇದು ಮಾಡ್ಲಿಕ್ಕೆ ಹೋಗಿ ನಮಗೇನಾಗುತ್ತದೆ ಎಕ್ಸಿಡೆಂಟ್ ಆಗುತ್ತದೆ ಇಲ್ಲಿ ನಾವು ಗಾಡಿಯನ್ನು ಹಾಕಿಕೊಂಡು ಬೀಳತಕ್ಕಂಥ ಸಂದರ್ಭಗಳು ಕೂಡ ಸಾಕಷ್ಟು ಎದುರಾಗಿವೆ ಅದರಿಂದಾಗಿ ವಾಹನ ಹೆಂಗ್ ಯಾವ ರೀತಿಯಾಗಿ ನಡೆಸ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ ಅದರಿಂದಾಗಿ ಇಲ್ಲಿ ನಾವು ಮಾಡಬೇಕು ನಾವು ಕೆಟ್ಟ ರಸ್ತೆಗಳು ಅದನ್ನು ಸರ್ಕಾರಕ್ಕೆ ಪ್ರತಿವರ್ಷನೂ ಕೂಡ ಅವರು ರಸ್ತೆಗಳ ಒಂದು ನಿರ್ಮಾಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಂದು ಹೇಳಿ ಹೇಳ್ತೇನೆ ಇಲ್ಲಿ ಸರ್ಕಾರ ಅದು ರಸ್ತೆಯನ್ನು ಒಂದು ಉತ್ತಮವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಕೇಳಿಕೊಳ್ತೀನಿ